ಹಲ್ಲೋ ಹಾಂ ನಮಸ್ತೆ ಹೇಳಿ ಹಾಂ ನಮಸ್ತೆ ನಮಸ್ತೆ ಏನು ಹೇಳಿ ಎಂತ ಎಂತ ತಿಂಡಿಯಾ ತಿಂಡಿ ತಿಂಡಿ ನಿಮಗೆ ಬನ್ಸ್ ಪೂರಿ ಚಪಾತಿ ಮಸಾಲ ದೋಸೆ ಇದೆ ಪೂರಿ ಇದೆ ಬನ್ಸ್ ಇದೆ ಸೀರ ಇದೆ ವಡ ಇದೆ ಇಡ್ಲಿ ಇದೆ ಹೌದು ಹೌದು ಹೌದು ಏನುಬೇಕು ಸೀರಾ ಸೀ ಸೀ ತುಂಬ ಸೀ ಇದೆ ಇಲ್ಲ ಇಲ್ಲ ಇಲ್ಲ ಅದಿಲ್ಲ ಅದಿಲ್ಲ ಅ ಅವಲಕ್ಕಿ ಇದೆ ಅವಲಕ್ಕಿ ಇದೆ ನಿಮಗೆ ಅವಲಕ್ಕಿ ಖಾರ ಒಗ್ಗರಣೆ ಕೊಟ್ಟ ಅವಲಕ್ಕಿ ಇದೆ ಅವಲಕ್ಕಿ ಇದೇ ಚಪಾತಿ ಇದೆ ಪೂರಿ ಇದೆ ಬನ್ಸಿದೆ ಮಸಾಲ ದೋಸೆ ಇದೆ ಸಾದ ದೋಸೆ ಇದೆ ಪ್ಲೇನ್ ದೋಸೆ ಇದೆ ಸೆಟ್ ದೋಸೆ ಇದೆ ಉತ್ತಪ್ಪ ಹಾಂ ಉತ್ತಪ್ಪ ಇದೆ ಆಮ್ಲೆಟ್ಟಿಲ್ಲ ಆಮ್ಲೆಟ್ಟಿಲ್ಲ ಇಲ್ಲ ಇಲ್ಲ ಇಲ್ಲ ನಮ್ದು ನಮ್ಮಲ್ಲಿ ಖಾಲಿ ವೆಜ್ ಮಾತ್ರ

ಐದು ಆರು ಪ್ಲೇಟ್ ಮಸಾಲ ದೋಸೆ ಐದು ಪ್ಲೇಟ್ ಪೂರಿ ಭಜ್ಜಿ ಐದು ಪ್ಲೇಟ್ ಮಸಾಲ ದೋಸೆ ಮತ್ತೆ

ಮಾಲ್ಟ್ ಇದೆ ಮಾಲ್ಟ್ ಇದೆ ಹಾಂ ಇಪ್ಪತೈದು ಮಾಲ್ಟ ಹಾಂ ಮತ್ತೆ ಐದು ಪ್ಲೇಟ್ ಪೂರಿ ಐದು ಪ್ಲೇಟ್ ಮಸಾಲ ದೋಸೆ ನೀವು ಒಂದು ಅರ್ಧ ಗಂಟೆ ಬಿಟ್ಟು ಬನ್ನಿ ಪ್ಯಾಕ್ ಮಾಡಿ ಇಡುತ್ತೇವೆ ಆಯ್ತು ಆಯ್ತು ಆಯ್ತು ಆಯ್ತು ಸರಿ ಸರಿ ಓಕೆ ಓಕೆ ಆಯ್ತು ಆಯ್ತು ಅರ್ಧ ಗಂಟೆ ಬಿಟ್ಟು ಬರ್ತಿರಾ

ಹಾಂ ಸರಿ ಸರಿ ಸರಿ ರೆಡಿ ಮಾಡಿ ಇಡ್ತೇನೆ ಐಟಮ್ ಇನ್ನೊಮ್ಮೆ ಹೇಳ್ತೇನೆ ನೋಡಿ ಒಂದು ಐದು ಪ್ಲೇಟ್ ಮಸಾಲ ದೋಸೆ ಐದು ಪ್ಲೇಟ್ ಪೂರಿ ಭಾಜಿ ಇಪ್ಪತೈದು ಮಾಲ್ಟ್ ಅಲ್ವ ಐದು ಪ್ಲೇಟ್ ಪೂರಿ ಭಾಜಿ ಐದು ಪ್ಲೇಟ್ ಮಸಾಲ ದೋಸೆ ಮತ್ತೆ ಇಪ್ಪತೈದು ಮಾಲ್ಟ್ ಅಲ್ವ ಅಷ್ಟೆ ಅಲ್ವಾ ಅಷ್ಟೆ ಅಲ್ವಾ ಮತ್ತೆ ಏನಾದ್ರೂ ಬೇಕಾ ತಿಂಡಿ ಬೇರೆ ಪ್ಲೇನ್ ದೋಸೆ ಸೆಟ್ ದೋಸೆ ಮತ್ತೆ ನಿಮಗೆ ಪೂರಿ ಭಾಜಿ ಇದು ಚಪಾತಿ ಉತ್ತಪ್ಪ ಆಯ್ತು ಆಯ್ತು ಆಯ್ತು ಸರಿ ಸರಿ ಸರಿ ಹೌದು ಹೌದು ಇದೆ ಇದೆ ಇದೆ ಬೇಕಾ ಪ್ಯಾಕ್ ಮಾಡಬೇಕಾ ಆಯ್ತು ಆಯ್ತು ಅದು ಪ್ಯಾಕೆಟಲ್ಲಿ ಬರೋದಿಲ್ಲ ನಿಮಗೆ ಹೀಗೆ ಲುಸೇ ಕೊಡುವಂಥದ್ದು ಆಯ್ತು ಆಯ್ತು ಆಯ್ತು ಸರಿ ಸರಿ ಸರಿ ಓಕೆ ಹಾಂ ಓಕೆ ಸರಿ ಸರಿ ಸರಿ ಹಾಂ